ಹಾಂ ಹಲೋ ಡಾಕ್ಟರ್ ನಾನು ನಿನ್ನೆ ಬಂದಿದ್ನಲ್ಲಾ ಸಂಜೆ ಹೊಟ್ಟೆನೋವು ಅಂತ ನಂಗೆ ಇವತ್ತೂ ಕಡಿಮೆ ಆಗಲಿಲ್ಲ ಡಾಕ್ಟರ್ ಅದು ಹಾಂ ತೊಗೊಂಡೆ ಡಾಕ್ಟರ್ ನಾನು ಗಟ್ಟಿ ಪದಾರ್ಥ ಏನು ತಿನ್ನಲಿಲ್ಲ ನೀವು ಹೇಳಿದ್ದು ಮೊಸರನ್ನ ಎಳ್ನೀರು ಕುಡೀರಿ ಅಂತ ಹೇಳಿದ್ರಿ ಅಷ್ಟೇ ಮಾಡಿದೆ ಹಾಂ ಕುಡಿತಿದ್ದೀನಿ ಸರ್ ಹಾಂ ಆಯಿತು ಹ್ಞೂ ಹಾಂ ಸರ್ ಅದ್ರ ಜೊತೆ ವಾಮಿಟ್ಟು ಆಗ್ತಿದೆ ನನಗೆ ಹ್ಞೂ ಹ್ಞೂ ಆಯಿತು ಡಾಕ್ಟರ್ ಹೌದಾ ಸರಿ

ಇದು ಬ್ಲಡ್ ಟೆಸ್ಟ್ಕ್ಕಿಂತಲೂ ಮತ್ತೇನಾದ್ರೂ ಮೆಡಿಸಿನ್ ಕೊಡ್ಲಿಕ್ಕೆ ಆಗಲ್ಲವಾ ಒಂದು ವಾರದಿಂದ ಇತ್ತು ಹೊಟ್ಟೆನೋವು ತುಂಬ ಜಾಸ್ತಿ ಇದೆ ಹಾಂ ಸರಿ ಡಾಕ್ಟರ್